ನಮ್ಮ ಸಂಸ್ಕೃತಿಯನ್ನು ತೋರಿಸುವ ಕೆಲವು ಕಲೆಗಳೆಂದರೆ ಕಲಂಕಾರಿ ಕಲೆಗಳು ಬುದ್ದ ಕಡೆಗೆ ಹೂ ದಾನಿಗಳು ಹೂಗುಚ್ಛಗಳು ಮತ್ತು ಕೈಯಿಂದ ನಿರ್ಮಾಣಗೊಂಡಿರುವ ಕೆಲವು ನೈಸರ್ಗಿಕ ರೀತಿಯ ಪೈಂಟಿಂಗ್ಗಳು ಮತ್ತು ಗೆರಟೆ ಅಂದರೆ ತೆಂಗಿನ ಕಾಯಿಯ ಚಿಪ್ಪಿನ ಮೇಲೆ ಮೂಡಿಬರುವ ಕೆಲವು ಕಲಾಕೃತಿಗಳು ಹೂದಾನಿಗಳು ಹೂಗುಚ್ಛಗಳು ಮತ್ತು ನಮ್ಮ ಕೆಲವು ವಿಶಿಷ್ಟವಾದ ಉಡುಗೆಗಳೆಂದರೆ ಸೀರೆ ಕುರ್ತಾ ಲೆಹೆಂಗಾ ಈಗಿನ ಕೆಲವು ನಿರ್ದಿಷ್ಟ ಉಡುಪುಗಳು ಪೈಜಾಮ ಮತ್ತು ಲಂಗ ದಾವಣಿ ಇವೆಲ್ಲ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಒಂದು ಒಳ್ಳೆಯ ಕಲೆ ಉಡುಗೆಗಳಾಗಿವೆ